ನಾನು ಮೂರು ತಿಂಗ್ಳ ಹಿಂದೆ ಒಂದು ಆನ್ಲೈನ್ ಆರ್ಡ್ರ್ ಹಾಕಿದ್ದೆ ಸ್ಮಾರ್ಟ್ ವಾಚ್ ಬೋಟ್ ಸ್ಮಾರ್ಟ್ ವಾಚ್ ಅಂತ ತುಂಬ ಇರುತ್ತೆ ಹ್ಯಾಮರ್ ವಾಚ್ ಆಗಿರಲಿ ಬೋಟ್ ವಾಚ್ ಆಗಿರಲಿ ಯಾವುದಾದ್ರೂ ನಾನು ಬೋಟ್ ವಾಚ್ ಆನ್ಲೈನ್ ಆರ್ಡ್ರ್ ಹಾಕಿದ್ದೆ ಅದು ಆನ್ಲೈನ್ ಡಿಲೆವರ್ ಆದ ನಂತರ ನಾನು ನೋಡ್ದೆ ಹೇಗಿದೆ ಅದ್ರ ಫೀಚರ್ಸು ಹಾಗೆಯೇ ಸ್ಮಾರ್ಟ್ ವಾಚು ಚಾರ್ಜ್ ಹೇಗೆ ಮಾಡೋದು ಎಲ್ಲ ಚೆನ್ನಾಗಿದೆ ಅಂದರೆ ಸೇಮ್ ಮೊಬೈಲ್ ಥರವೇ ಇತ್ತು ಸೇಮ್ ನಾವು ಮೊಬೈಲ್ ಹೇಗೆ ಯೂಸ್ ಮಾಡ್ತೀವಿ ಅದೇ ಥರ ಆ ವಾಚು ಕೂಡ ಇತ್ತು ಫೀಚರ್ಸು ನೋಟಿಫಿಕೇಶನ್ಸು ಎಲ್ಲ ಬರ್ತಿದೆ ನಾವು ಇವಾಗ ಮೊಬೈಲ್ ನಮ್ಮ ಕೈಯಲ್ಲಿ ಇಲ್ಲ ಅಂತಂದ್ರೆ ನಾವು ಆ ವಾಚಲ್ಲಿ ಕೂಡ ಮಾತಾಡಬೋದು ಹಾಗೆಯೇ ಡೈಲಿ ನಾವು ಚಾರ್ಜ್ ಕೂಡ ಮಾಡಬೋದು ತುಂಬ ಚೆನ್ನಾಗಿದೆ ಹಾಗೆ ನಾನು ಅಂದ್ಕೊಂಡಿಲ್ಲಾಗಿದ್ದೆ ಇಷ್ಟು ಚೆನ್ನಾಗಿ ಆ ವಾಚ್ ಬರುತ್ತೆ ಅಂತ ಒಂದ್ಸಲ ಆನ್ಲೈನ್ ಆರ್ಡ್ರ್ ಹಾಕಿದ ನಂತರ ಮತ್ತೆ ಮತ್ತೆ ಏನಾದರೂ ಆನ್ಲೈನ್ ಆರ್ಡ್ರ್ ಹಾಕೋಣ ಹಾಕೋಣ ಅಂತ ಅನ್ಸುತ್ತೆ ಸೊ ನಂದು ಇದು ಫಸ್ಟ್ ಆರ್ಡ್ರ್ ತುಂಬ ಚೆನ್ನಾಗಿತ್ತು ಪ ಸ್ಮಾರ್ಟ್ ವಾಚ್ ಅಂತ ಸೊ